ಹಲೋ ಹಾಂ ಫ್ಲಿಪ್ಕಾರ್ಟ್ದವ್ರಿ ಹಾಂ ಅದೇರಿ ನಾನು ಸ್ಯಾರಿ ಆರ್ಡ್ರ್ ಮಾಡಿದ್ದಿಲ್ಲ ನಾನು ಏನು ಅದು ನೆಟ್ಟೆಡ್ ಸ್ಯಾರಿ ಅಂತ್ಹೇಳಿ ಬಟ್ ಅದು ಡ್ಯಾಮೇಜ್ ಬಂದದ್ರಿ ಸ್ಯಾರಿ ಎಷ್ಟು ಭೀನ ಚಂದಿಲ್ಲ ಹಿಂಗೆ ಮಾಡ್ದ್ರೆ ಹೆಂಗೆ ಓಲ್ಡ್ ಕಸ್ಟಮರ್ಸಿದಿದೆ ಎಲ್ಲ ಪ್ರೊಡಕ್ಟ್ ಚಂದ ಬರ್ತವಂತ್ಹೇಳಿ ನಾನು ಆರ್ಡ್ರ್ ಮಾಡಿದೆ ಬಟ್ ಇದನ್ನು ನೋಡ್ದ್ರೆ ಇಲ್ದಿರ ಫುಲ್ ಡ್ಯಾಮೇಜ್ ಅದ ಮತ್ತು ಕಲರ್ ಚೇಂಜ್ ಅದ ಎಲ್ಲನೆ ಚೇಂಜ್ ಅದ ಅದ್ರೊಳಗೆ ಫೋಟೋ ಡಿಸೈನ್ ಮಾಡಿಂದು ಅಲಗೆಯದ ಫೋಟೋಸು ನೀವು ತೋರ್ಸಿಂದೆ ಅಲಗದ ಡಿಸೈನ್ ಆಗಲಿ ಕಲರ್ ಆಗಲಿ ಆಯ್ತು ಇನ್ನು ಆರ್ಡ್ರ್ ಮಾಡ್ಮೇಲೆ ಇಲ್ದಿರ ಇಲ್ಲಿ ಒಂದು ಟೈಪೆ ಬಂದದದು ರಿಟನ್ ಕೊಟ್ರೆ ರಿಟನ್ ಭೀ ಆಗಲ್ಲ ಅಂತದ ಏನಿಲ್ಲ ಮತ್ತು ಮೊದಲೇ ನಾ ಹೇಳಿಂದು ಟೈಮಿಗೆ ಭೀ ತನ್ಕೊಟ್ಟಿಲ್ಲ ನೀವು ನಾ ಎದ್ರ ಕಡಿಂದ ನಾ ಕ್ರಿಸ್ಮಸ್ ಹಾಕೊಂಬರ್ರಿ ಆವತ್ತು ಚಂದ ಕಾಣಸ್ತದ ಸಾರಿ ಚಂದ ಅನ್ಸದ ಆವತ್ತೇ ಹಾಕೊಂಬರಂತ್ಹೇಳಿ ನಾನು ಆರ್ಡ್ರ್ ಕೊಟ್ಟಿದ್ದೆ ಬಟ್ ಆವತ್ತಿನ ತನ ಭೀ ಟೈಮು ಕ್ರಿಸ್ಮಸ್ ತನಕ ಭೀ ತಂದ್ಕೊಡಲ್ಲ ಹೋಗಿರ್ ನೀವು ಅದು ಒಂದು ಪ್ರಾಬ್ಲಮ್ಮು ಮತ್ತು ಆಮೇಲಿನ ತನ್ಕೊಡೊದು ಇತ್ತಂತ್ತಂದ್ರೆ ತನ್ಕೊಟ್ರೆ ಲೇಟ್ ಮಾಡಿ ತನ್ಕೊಟ್ಟಿರಿ ಅದು ಭೀ ರಿಟನ್ ಲೇಟ್ ಮಾಡಿ ತನ್ಕೊಟ್ಟಿರಿ ಅದು ಭೀ ಆಗಲ್ಹೋಯ್ತು ಮತ್ತು ರಿಟನ್ ಹೊಡ್ದ್ರೆ ಮತ್ತೆ ರಿಟನ್ ಭೀ ಆಗಲ್ಲ ಹೊಂಟುತ್ತು ಇಷ್ಟ್ ಪ್ರಾಬ್ಲಮ್ಸ್ ಅವೆ ಅದ್ರೊಳಗೆ ಕಲರ್ ಒಂದದ ಸ್ಯಾರಿ ಒಂದದ ಡಿಸೈನ್ ಅಲಗದ ಫುಲ್ಲು ಬೇರೆ ಟೈಪು ಫುಲ್ ಡ್ಯಾಮೇಜ್ ಅದ ಹರ್ದೋಗಿ ಹರ್ದೋಗಿಂದು ಸ್ಯಾರಿ ಭೀ ಬಂದದದು ಈಗ ಅದಕ್ಕೆ ಹೆಂಗ್ ಮಾಡಬೇಕು ಪ್ರೊಡಕ್ಟಿಗೆ ನಾವು ಐತಿನ್ನು ಎಲ್ಲರು ಕೇಳತ್ತರಾ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ಯಲ್ಲಾ ಹಂಗೆ ಹೆಂಗೆ ಬಂದದ ನಾ ಏನ್ಮಾಡಿದೆ ಖುನ ಅದನ ಫ್ಲಿಪ್ಕಾರ್ಡ್ ಇದು ಮೀಶೋನಾಗ ಮತ್ತು ಅಮೆಝಾನ್ದಾಗೆಲ್ಲ ಅದು ಸೇಮ್ ಸ್ಯಾರಿ ನೋಡಿ ಅದ್ರಗ ಕ ಕ್ವಾಲಿಟೀಸ್ ಆಗಲಿ ಅವೆಲ್ಲ ಚಂದ ಬರಲ್ವಂತ್ಹೇಳಿ ನಾ ಕ್ಯಾನ್ಸಲ್ ಮಾಡೆಕಿ ನಿನ್ನೆ ಫ್ಲಿಪ್ಕಾರ್ಟ್ದಾಗ ಎಲ್ಲ ಕ್ವಾಲಿಟೀಸ್ ಚಂದ ಇರ್ತವೆ ಅಂತ್ಹೇಳಿ ಏನ್ಮಾಡಿದೆ ಫ್ಲಿಪ್ಕಾರ್ಟ್ದಾಗೆ ಆರ್ಡ್ರ್ ಮಾಡಿದೆ ನಾನು ಇಲ್ದ ನೋಡ್ದ್ರೆ ಆರ್ಡ್ರ್ ಮಾಡ್ಮೇಲೆ ನೋಡಿದ್ರೆ ಒಂದದ ಇಲ್ಲಿ ಒಂದು ಬಂದದ ಮತ್ತು ಡೆಲಿವರಿ ಚಾರ್ಜ್ ಭೀ ಮತ್ತೆ ಭಾಳ ಹೆಚ್ಚಿಗೆ ಹಚ್ಚಿರ್ ನೀವು ಐತಿನ್ನ ಕಾಸ್ಟ್ಲಿದಿತ್ತು ಬಟ್ ಕ್ವಾಲಿಟಿ ಚಂದ ಬರೋ ಚಂದ ಬರ್ತದಲ್ಲಪ್ಪಾ ಬಟ್ಟೆ ಚಂದ ಇರ್ತದಲ್ಲ ಹೆಂಗೆ ಭೀ ಇಷ್ಟಪಟ್ಟಿನ ಸಾರಿನೇ ಅದ ನಡಿತದೆ ಬಿಡು ಕಾಸ್ಟ್ಲಿದ್ದಿರ್ಬಿ ಬೇರೆವುದು ಆ್ಯಪ್ಗಳು ಮೀಶೋ ಇದು ಫ್ಲಿಪ್ಕಾರ್ಡು ಮತ್ತು ಇದು ಮೀಶೋ ಮತ್ತು ಅಮೆಝಾನ್ದಾಗ ಕಮ್ಮಿದ್ದಿತ್ತು ಫ್ಲಿಪ್ಕಾರ್ಡಿದು ಒಂದರೊಳಗೆ ಹೆಚ್ಚಿಗಿದ್ದಿತ್ತು ಬಟ್ ಕ್ವಾಲಿಟಿ ಚಂದ ಬರ್ತದೆ ಇದ್ರೊಳಗೆ ಅಂತ್ಹೇಳಿ ನಾವೆರಡು ಬಿಟ್ಕೊಟ್ಟಿದ್ರೊಳಗೆ ಆರ್ಡ್ರ್ ಮಾಡಿದೆ ಬಟ್ ಇದು ನೋಡದ್ರಲ್ದ್ರ ಸ್ಯಾರಿ ಹಿಂಗೆ ಬಂದದ ಹಿಂಗೆ ಮಾಡ್ದ್ರೆ ಹ್ಯಾಂಗ ಮತ್ತೆ ಇನ್ನೊಮ್ಮೆ ಆರ್ಡ್ರ್ ಮಾಡಕ್ಕೆ ನಮಗೆ ಕಷ್ಟ ಐತದೆ ಆರ್ಡ್ರಗೆ ಮಾಡ್ಲಾಕ ಆಗಲ್ದು ಇದು ಯಾವಾಗ ಭೀ ನೋಡಿದೆ ಎಲ್ಲ ಪ್ರೊಡಕ್ಟ್ಸು ಹೀಗೆ ಬರ್ತಾವೆ ಮೊದಲಿಂದು ಒಂದು ಹೀಗೆ ಬಂದಿತ್ತು ಹಿಂಗೆ ಮಾಡ್ದ್ರೆ ಹ್ಯಾಂಗೆ ಈಗ ನಾವು ನಿಮ್ಮದೇ ಭರೋಸೆ ಮೇಲೆ ಮಾಡಿಂದು ಐನ್ ಟೈಮಿಗೆ ಭೀ ನೀವು ತಂದ್ಕೊಡಲ್ಲ ಹೋಗಿರಿ ಈ ಮತ್ತೆ ತಂದ್ಕೊಟ್ಮೇಲೆ ಈ ಡ್ಯಾಮೇಜ್ ಬಂತು ಈ ರಿಟನ್ ಭೀ ಹೋಗಲ್ಲ ಹೊಂಟಿತು ನಾ ಹ್ಯಾಂಗೆ ಮಾಡಬೇಕು ಈಗ ನಾ ಇದೆ ಸ್ಯಾರಿ ಮೇಲೆ ಎಷ್ಟು ಚಂದ ಆವತ್ತಿನ ದಿನ ಇಟ್ಕೊಂಬರ ಅಂತ್ಹೇಳಿ ಇದು ಮಾಡಿದೆ ಅದು ನೊಡೋಟ್ಕೆನೆ ಇಲ್ದಿರ ಸ್ಯಾರಿಗೆ ಹಾಗಾಯ್ತು ಹಿಂಗೆ ಮಾಡ್ದ್ರೆ ಹೆಂಗೆ ಇದು ಈ ಮತ್ತು ಬೇರೆ ಪ್ರೊಡಕ್ಟ್ಸ್ ಭೀನಾ ಇದು ಚಂದ ಬಂದರೆ ಆರ್ಡ್ರು ಮಾಡಾರೀ ಅಂತಂತ ಅಂದ ಅನ್ಕೊಂದಿದ ನಾನು ಇದು ಪ್ರೋಡಕ್ಟ್ ಹಿಂಗೆ ಬಂದಿದೆ ನೋಡೀಗ ನನಗೆ ಮತ್ತೆ ಇನ್ನೂ ನೆಕ್ಸ್ಟ್ ಟೈಮ್ ಏನು ಭೀ ಆರ್ಡ್ರ್ ಮಾಡಾಕ ಮನ್ಸು ಆಗಲ್ದು ನನಗೆ ಹೀಗೆ ಬೇರೆ ನನ್ನ ಫ್ರೆಂಡ್ಸ್ ಆಗಲಿ ಯಾರಾಗಲಿ ಎಲ್ಲರೂ ಆವತ್ತಿನ ದಿನ ಇಟ್ಕೊಂಡರ ಬಟ್ ನಾ ಮಾತ್ರ ಆವತ್ತಿನ ದಿನ ಇಟ್ಕೊಂಡಿಲ್ಲ ರೆಡಿ ಆಗಿಲ್ಲ ಇದು ನಿಮ್ಮ ಪ್ರೋಡಕ್ಟ್ ಕಡಿಂದ ನನಗೆ ಇಷ್ಟ್ ಪ್ರಾಬ್ಲಮ್ ಆಯ್ತು ಈಗ ಹ್ಯಾಂಗೆ ರಿಟನ್ ಆಪ್ಷನ್ದಾಗ ಭೀ ಕೇಳತ್ತದು ಬಟ್ ಅದು ಭಾಳ ಪ್ರಾಬ್ಲಮ್ ಆಗ್ಲತ್ತದ ಒಂದರ ಒಂದು ರೀಸನ್ ಕೇಳತ್ತೆ ಅದ್ರೊಳಗೆ ಏನು ಭೀ ಪ್ರೊಸೆಸ್ ಕರೆಕ್ಟ್ ಆಗಲ್ಲ ಹೊಂಟವ ಹಂಗಾಗ್ಲತದ ಅದು ಐತಿನ್ನು ಮತ್ತೆ ಇನ್ನೊಂದು ಏನು ಅಂತಂತಂದ್ರೆ ಕಾಸ್ಟ್ಲಿ ಭೀ ಆಗಿತ್ತಲ್ಲ ಈ ಬೇರೆದ್ರಾಗ ಆ್ಯಪಿನ ಬೇರೆವ್ದು ಇದರೊಳಗೆಲ್ಲ ಕಮ್ಮಿದ್ದದ ಇದ್ರೊಳಗೆ ಹೆಚ್ಚಿಗೆ ಇದ್ದದ್ದು ಕ್ವಾಲಿಟಿ ಕಡಿಂದು ಇದ್ರೊಳಗೆ ಮಾಡಿದೆ ಹಿಂಗೆ ಮಾಡ್ದ್ರೆ ಇನ್ನೊಮ್ಮೆ ಆರ್ಡ್ರ್ ಮಾಡಕ್ ಆಗಲ್ದು ಅವೆಲ್ಲ ಕಮ್ಮಿದ್ರ ಭೀನ ಅದು ಬಿಟ್ಕೊಟ್ಟು ಅಲ್ಲ ಬಿಟ್ಕೊಟ್ಟಿಕಿ ಹೋ ನಿಮ್ಮದ್ರೊಳಗೆ ಮಾಡಿದೆ ನಾನು ಫ್ಲಿಪ್ಕಾರ್ಟ್ದಾಗೆ ಬಟ್ ಇದು ನೋಡದ್ರಿಕ ಹಿಂಗೆ ಬಂದದ ಸ್ಯಾರಿ ಎಷ್ಟು ನಾ ಇಷ್ಟಪಟ್ಟಿನ ಸ್ಯಾರಿ ಇದ್ದಿತ್ತು ನನ್ಬಲಿ ಕಲರ್ ಇಲ್ಲಂತ್ಹೇಳಿ ನಾ ಅದೇ ಕಲರ್ ಚೂಸ್ ಮಾಡ್ಕೊಂಡ್ ಭೀ ಮಾಡಿದ ಸ್ಯಾರಿ ನಾನು ಬಟ್ ನಿಮ್ಲಿಂದ ಇಷ್ಟು ಪ್ರಾಬ್ಲಮ್ ಆಯ್ತು ನನಗೆ ನನ್ನ ಫಂಕ್ಷನ್ ಹಾಂ ನನ್ನದು ಫೆಸ್ಟಿವಲು ಎಲ್ಲ ಹಾಳಾಗೋಯ್ತು ನಿಮ್ದು ಇದ್ರಲಿಂದ ಪೂರಾ ಹಿಂಗಾಗ್ಯದ ಪ್ರೊಡಕ್ಟ್ ಇಮೇಜ್ನಾಗ ನೀವು ತೋರ್ಸೀರಿ ಅದು ಚಂದಿದ ಚಂದ ಅನ್ಸ್ಲತದದ ಬಟ್ ಇಲ್ಲಿ ತಂದ್ಮೇಲೆ ಫುಲ್ ಡ್ಯಾಮೇಜ್ ತಂದ ಅದ ಅಷ್ಟು ನಾ ರೊಕ್ಕ ಕೊಟ್ಟಿನ ಕ ಭೀ ಅಷ್ಟು ನಾ ವೆಯ್ಟ್ ಮಾಡಿನ ಕಭೀ ನಂದು ಫೆ ಫೆಸ್ಟಿವಲ್ ಭೀ ಹಾಳಾಗೋಯ್ತು ನಂದು ದುಡ್ಡು ಭೀ ಹಾಳಾಗೋದವು ನಂದ್ ಎಲ್ಲನು ಹಾಳಾಗೋಯ್ತು ಇದರ ಸ್ಯಾರಿ ಕಡಿಂದು ನೆಕ್ಸ್ಟ್ ಟೈಮು ಏನ್ರಾ ಆರ್ಡ್ರ್ ಮಾಡಾಕ ಭೀ ನಮಗೆ ಆಗಲ್ದು ಈಗಿದೊಂದು ಪ್ರೊಡಕ್ಟ್ ನೋಡಿ ಮತ್ತೆ ರಿಟನ್ ಭೀ ಹೋಗೊಲ್ ಹೋಯ್ತು ಏನು ಭೀ ನೆಲ್ಲ ಎಲ್ಲ ಒನ್ನೊಂದು ಪ್ರಾಬ್ಲಮ್ ಹೇಳತ್ತದು ಅಕೌಂಟಿಂದು ಅದ್ರದು ಇದ್ರದು ಅದೆಲ್ಲ ಆಯಿತು ಪ್ರೊಡಕ್ಟ್ ಮಾತ್ರ ಚಂದಿಲ್ಲ ನೋಡಿರಿ ಅನ್ಕೊಂದಿನಕ್ಕಿನ್ನ ಅದು ಬೇರೆ ಟೈಪೇ ಬಂದದ ಪ್ರೊಡಕ್ಟ್ ನಂಗರ ಎಷ್ಟು ಭೀನೆ ಇಷ್ಟ ಆಗಿಲ್ಲ ಸ್ಯಾರಿ ಬಟ್ ಇಷ್ಟ ಆಗಿತ್ತು ಬಟ ಪ್ರೊಡಕ್ಟ್ ಇಲ್ದ್ರೂ ಚಂದ ಬಂದಿಲ್ಲ ಎಷ್ಟು ಭೀನೆ ಡ್ಯಾಮೇಜ್ ಬಂದದ ಫುಲ್ಲು ರಿಟನ್ ಭೀ ಆಗಲ್ಲ ಹೊಂಟದ ಏನಿಲ್ಲ ಬಟ್ ಒಟ್ಟಿನಾಗ ಚಂದಿಲ್ಲ ನೋಡಿರಿ ಇದು ಎಷ್ಟು ಭೀನೆ